ಹಲೋ ಹಾಂ ನಮಸ್ಕಾರ ಹೇಳಿರಿ ಸರ್ ಹಾಂ ಸರ್

ಜಾಸ್ತಿ ಜನ ಇದ್ದರೂ ನಮ್ಮ ಓಟ್ಲಾಗ ಒಂದು ಸಲ್ಪ್ ಜಲ್ದಿ ಆರ್ಡ್ರ್ ಕೊಡ್ಬೇಕು ಸರ್ ನಮ್ಮ ಓಟ್ಲಾಗ ಅದು ಕಾಮನ್ ಡಿಶಸ್ ಟಿಫನ್ನಿಗೆ ಏನೇನು ಬೇಕೋ ಎಲ್ಲ ಥರ ಇರತ್ತೆ ಸರ್ ನಮ್ಮ ಉತ್ತರ ಕರ್ನಾಟಕದ್ದು ಏನೇನು ತಿಂತಾರೋ ಟಿಫನ್ನಿಗೆ ಅದು ಎಲ್ಲ ಇರ್ತೈತೆ ಸರ್ ಆಮೇಲೆ ಅದು ಬಿಟ್ಟು ಅದೇ ಇಡ್ಲಿ ದೋಸೆ ಪೂರಿ ಅದೆಲ್ಲ ಇರುತ್ತೆ ಸರ್ ನಿಮಿಗೆ ಏನು ಬೇಕು ಅಂತ ಪರ್ಟಿಕುಲರಾಗಿ ಹೇಳಿದ್ರೆ ಅದು ಲಾರ್ಜ್ ಕ್ವಾಂಟಿಟಿ ಇದ್ರೆ ಮಾಡ್ಕೊಡ್ತಾರೆ ಸರ್

ಹಾಗಾ ಹಾಂ ಸರಿ ಸರ್ ಕಳಿಸ್ತೀವಿ ಅದು ಏನೇನು ಬೇಕಂತೆಲ್ಲ ನಮಗೆ ಹೇಳಿರಿ ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕಂತ ಹೇಳಿರಿ ಅದು ಅಷ್ಟು ಕಳಿಸ್ತೀವಿ ನಾವು

ಹ್ಞೂ

ಒಹ್ ಹೌದಾ

ಹಾಂ ಹಾಂ ಸಿಗುತ್ತೆ ಸರ್ ಹಾಂ ಹಾಂ ಹೌದ

ಹಾಂ ಅದು ಮ್ ಇದು ಮಸಾಲೆ ದೋಸೆ ಉಪ್ಪಿಟ್ಟು ಶೀರಾ ಮತ್ತು ಇಡ್ಲಿ ಸಾಂಬಾರು ಅಲ್ಲ ಸರ್

ಹಾಂ ಹಾಂ ಹಾಂ ಹಾಂ ಹಾಂ ಸರ್ ಕಳಸ್ಕೊಡ್ತೀವಿ ಅದು ಊಟಕ್ಕೆ ಯಾವ್ದ್ಯಾವ್ದು ಡಿಶ್ ಬೇಕು ಸರ್ ಹಾಂ ಹಾಂ ಸಿಗತ್ತೆ ಸರ್ ಹ್ಞೂ ಹಾಂ ಹಾಂ ಹೌದಾ ಹಾಂ ಹಾಂ ಹಾಂ ಹೌದು ಹಾಂ ಸರಿ ಸರ್ ಕಳಸ್ಕೊಡ್ತಿವ್ ಅಡ್ರಸ್ ಎಲ್ಲ ಅಡ್ರಸ್ ಎಲ್ಲ ಸೆಂಡ್ ಮಾಡಿಬಿಡ್ರಿ ಸರ್ ನಮ್ಮ ಕಾಂಟ್ಯಾಕ್ಟಿಗೆ ನಾವು ಕಳಸ್ಕೊಡ್ತೀವಿ

ಹಾಂ ಹಾಂ ಹಾಂ ಹಾಂ ಸರ್ ಹಾಂ ಹಾಂ ಹಾಂ ಸರಿ ಸರ್ ಖಂಡಿತ ಹಾಂ ಸರ್ ಹಾಂ ಹಾಂ ಸರ್ ಸರಿ ಓಕೆ ಸರ್

ಬ್ರೂನೋ